ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುತ್ತೇವೆ ಮತ್ತೆ ಕೆಲವು ಹಂತಗಳನ್ನು ತಲುಪಿದ ನಂತರ ನಮ್ಮ ಕೈಲಿ ಸಾಧನೆ ಮಾಡಲು ಮನಸ್ಸಿರುವುದಿಲ್ಲ ಇಷ್ಟವಾಗೋದಿಲ್ಲ ಮತ್ತೆ ಸಮಾಜವು ಏನೆನ್ನುತ್ತದೆ ಎನ್ನುವುದು ನಮಗೆ ತುಂಬ ಮುಖ್ಯವಾಗುತ್ತದೆ ಆದ್ದರಿಂದ ನಾನು ಅದನ್ನು ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿದ್ದನ್ನು ಹೇಳುತ್ತೇನೆ ನಾನು ನನ್ನ ಚಿಕ್ಕವಯಸ್ಸಿನಲ್ಲಿ ತುಂಬ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದೆ ಅದರಲ್ಲಿ ನನಗೆ ತುಂಬ ಇಷ್ಟವಾದದ್ದು ಖೋ ಖೋ ಖೋಖೋದಲ್ಲಿ ನಾವು ತುಂಬ ಆಟದಲ್ಲಿ ಪ್ರಯತ್ನಗಳನ್ನು ಮಾಡಿ ಅವುಗಳಲ್ಲಿ ವಿಜೇತರಾಗಿದ್ದೇವೆ ಹೋಬಳಿ ಮಟ್ಟ ತಾಲ್ಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಹೋಗಿ ನಾವು ಪ್ರಶಸ್ತಿಯನ್ನು ಗೆದ್ದಿದ್ದೀವಿ ಅದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಅದಕ್ಕೆ ಸ್ಪೂರ್ತಿ ಮಾಡಿದಂತಹ ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ನಮಗೆ ಪ್ರೋತ್ಸಾಹ ನೀಡಿದಂತಹ ನಮ್ಮ ಸ್ನೇಹಿತರು ಖೋಖೋದಲ್ಲಿದ್ದ ವಿದ್ಯಾರ್ಥಿಗಳೆಲ್ಲರೂ ತುಂಬ ಉತ್ಸಾಹದಿಂದ ಹಾಡಿ ಪ್ರತಿವರ್ಷವೂ ಕಾಲೇಜು ಹಂತಗಳಲ್ಲಿ ನಾವು ಅದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ಅದಕ್ಕಾಗಿ ನಾವು ಹೆಚ್ಚು ತಯಾರಿಗೊಂಡು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕ್ರೀಡೆಯಲ್ಲಿ ಭಾಗವಹಿಸಿದ್ದೇವೆ ಆದ್ದರಿಂದ ನಮಗೆ ತುಂಬ ಸಂತೋಷವನ್ನುಂಟು ಮಾಡುತ್ತದೆ ಮತ್ತು ನಾನು ನನ್ನ ಚಿಕ್ಕವಯಸ್ಸಿನಲ್ಲಿ ಹೋಗಿದ್ದೆ ಮತ್ತು ಆ ಕ್ಷಣಗಳನ್ನು ನೆನಪಿಸಿಕೊಂಡಾಗ ನನಗೆ ತುಂಬ ಹೆಮ್ಮೆ ಆಗುತ್ತದೆ ಆ ಚಿಕ್ಕ ವಯಸ್ಸಿನಲ್ಲಿ ನಾವು ಜಿಲ್ಲೆ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ ಎಂದು ಹೇಳಲು ನನಗೆ ತುಂಬ ಹೆಮ್ಮೆ ಆಗುತ್ತದೆ ಎಂದು ಹೇಳುತ್ತೀನಿ